ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಖಾಸಗಿ ನಾಲ್ಕರಿಂದ ಐದು ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳು ಒಂದು ಇದೆ ಅವುಗಳನ್ನು ತಲುಪಲು ನಾವು ಆಟೋ ರಿಕ್ಷಾ ಮತ್ತು ಬಸ್ ಮೂಲಕ ತಲುಪಬಹುದಾಗಿದೆ ಮತ್ತು ಅಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯವನ್ನು ನೀಡುತ್ತಾರೆ